ಹದಿನಾಲ್ಕು ಅಗಸ್ಟ್ ಹತ್ತೊಂಬತ್ನೂರ ನಲ್ವತ್ತೇಳು ಇಪ್ಪತ್ತೆರಡು ಮೇ ಎರಡು ಸಾವಿರ ಹದಿನಾಲ್ಕು ಎಪ್ರೀಲ್ ಎರಡು ಸಾವಿರ ಇಪ್ಪತ್ತೈದು ಸಪ್ಟಂಬರ್ ಎರಡು ಸಾವಿರದ ಎರಡು ಹದಿನೈದು ಜನ್ವರಿ ಎರಡು ಸಾವಿರದ ಮೂರು